ಪಾತ್ರೆ ತೊಳೆಯುವ ಪ್ರಕ್ರಿಯೆಯು ಮತ್ತು ಜಿಡ್ಡಾದ ಪಾತ್ರೆಗಳನ್ನು ಸ್ವಚ್ಛಗೊಳಿಸುವುದು ಹೇಗೆ ಎಂದರೆ ಪಾತ್ರೆಗಳನ್ನು ತೊಳೆಯುವ ಮುನ್ನ ಪಾತ್ರೆಯಲ್ಲಿ ಇರುವ ಅಥವಾ ಮಿಕ್ಕಿರುವ ಅನ್ನವನ್ನು ಬೇರೆಯಲ್ಲಿ ಸ್ವಚ್ಛವಾದ ಪಾತ್ರೆಯಲ್ಲಿ ಹಾಕು ಹಾಕಬೇಕು ಆಮೇಲೆ ಯಾವ್ಯಾವ ಪಾತ್ರೆಗಳನ್ನು ತೊಳೆಯಬೇಕೆಂದಿರುವುದೋ ಆ ಪಾತ್ರೆಗಳನ್ನು ಒಂದು ಕಡೆ ಜೋಡಿಸಿಡಬೇಕು ಆ ಪಾತ್ರೆಗಳಲ್ಲಿ ನಾವು ನೀರನ್ನು ಹಾಕಿ ಸ್ವಲ್ಪ ಹೊತ್ತು ನೆನೆಯಲು ಬಿಡಬೇಕು ಏಕೆಂದರೆ ಅದು ಒಣಗಿ ಇರು ಒಣಗಿ ಹೋಗಿರುತ್ತೆ ಒಣಗಿ ಆ ನೀರನ್ನು ಹಾಕದ ದಿಂದ ಅದು ಸ್ವಲ್ಪ ತೊಳೆಯಲು ನಮಗೆ ಸುಲಭವಾಗುತ್ತೆ ನೀರನ್ನು ಹಾಕದ ಹಾಕಿದ ಮೇಲೆ ನೆನೆಸಿ ಇಟ್ಟ ಮೇಲೆ ಅದರಲ್ಲಿ ಅದನ್ನು ಸ್ವಚ್ಛವಾಗಿ ತೊಳೆಯಲು ಆ ಜಿಡ್ಡನ್ನು ತೆಗೆಯಲು ಯಾವುದಾದರೂ ಸೋಪ್ನಿಂದ ಚೆನ್ನಾಗಿರುವ ಸೋಪ್ನಿಂದ ಪಾತ್ರೆಯನ್ನು ನಾವು ತೊಳೆಯಬೇಕು ಮೊದಲು ತಟ್ಟೆಗಳು ಗಲಾಸ್ಗಳು ಅನ್ನು ತೊಳೆದು ಆದ ಮೇಲೆ ಯಾವುದಾದರೂ ಕುಕ್ಕರುಗಳು ದೊಡ್ಡ ಗಾತ್ರದ ಪಾತ್ರೆಗಳನ್ನು ತೊಳೆಯಬೇಕು ಜಿಡ್ಡಾದ ಪಾತ್ರೆಗಳು ಇದ್ದರೆ ಅದರ ಅದನ್ನು ಎರಡು ಮೂರು ಸರಿ ಚೆನ್ನಾಗಿ ಸೋಪ್ನಿಂದ ತೊಳೆದು ಮತ್ತು ಶುದ್ಧವಾದ ನೀರಿನಿಂದ ತೊಳೆದು ಇಡಬೇಕು ಎಲ್ಲ ಪಾತ್ರೆಗಳನ್ನು ತೊಳೆದ ಮೇಲೆ ಒಂದು ಕಡೆ ಜೋಡಿಸಿ ಎಲ್ಲ ನೀರನ್ನು ಸೋರಿದ ಮೇಲೆ ಒಂದು ಸ್ವಚ್ಛವಾದ ಬಟ್ಟೆಯಿಂದ ಒರೆಸಿ ಮತ್ತೆ ಆ ಪಾತ್ರೆಗಳನ್ನು ನಿಮ್ಮ ಅಡುಗೆಮನೆಯಲ್ಲಿ ಜೋಡಿಸಿ ಇಡಬೇಕು